ಐಸ್ ಕ್ರೀಮು ಇದಕ್ಕೆ ಟೂರ್ ಹೋಗ್ತೀವಿ ಸುತ್ತೋಕ್ಕೆ ರೋಡೆಲ್ಲ ರೋಡುಗಳೆಲ್ಲ ಸುತ್ತಕ್ಹೋದ್ರೆ ಅಲ್ಲಿ ಐಸ್ ಕ್ರೀಮ್ ಬೇಕು ಐಸ್ ಕ್ರೀಮ್ ತಿಂತೀವಿ ಇಷ್ಟ ಐಸ್ ಕ್ರೀಮ್ ಇಷ್ಟ ಅಲ್ಲಿಂದ ಮನೆ ಅಲ್ಲಿ ಗಾಡಿ ಹತ್ರ ಹೋಗ್ತೀವಿ ಸಿಟಿಗೆ ಮ್ಯಾಗಿ ಅದು ಇಷ್ಟ ಅದು ತಿಂತೀವಿ ಆಮೇಲೆ ಗೋಬಿ ಅದಿಷ್ಟ ಅದು ತಿಂತೀವಿ ಎಲ್ಲ ತಿಂತೀವಿ ಒಂದಿಲ್ಲ ಒಂದಿಲ್ಲ ಅಂತಿಲ್ಲ ಎಲ್ಲ ತಿಂತೀವಿ ತುಂಬ ಇಷ್ಟ ಪಾನಿಪುರಿ ಗೋಬಿ ಮ್ಯಾಗಿ ಎಲ್ಲ ತೊಗೊಂಡು ತಿಂತೀವಿ ಆಮೇಲೆ ಮಸಾಲೆ ದೋಸೆ ಉದ್ದಿನ ವಡೆ ಪಕೋಡಾ ಮ ಇದು ಬೋಂಡಾ ಅವೆಲ್ಲ ತೊಗೊಂಡು ಇಷ್ಟ ತಿಂತೀವಿ ಯಾವುದು ಚೆನ್ನಾಗ್ ಕಾಣ್ತಿದಾವೆ ಅವೆಲ್ಲ ತಿಂದೇ ಬಿಡ್ತೀವಿ ನಾವು ಆಮೇಲೆ ಮಸಾಲೆ ದೋಸೆ ಬೇಕು ಉದ್ ಉದ್ದಿನ ವಡೆ ಬೋಂಡಾ ಮನೆಯಲ್ಲಿ ಬಿರಿಯಾನಿ ಚಿಕನ್ನು ಆಮ್ಲೇಟು ಎಲ್ಲ ಬೇಕು ತುಂಬ ಇಷ್ಟ ಆಗುತ್ತೆ ತಿಂತೀವಿ ಅದು ತಿಂದೆ ಇದ್ದರೆ ಆಗೋಕ್ಕಿಲ್ಲ ಮನಸು ಹಿಡಿಯಕ್ಕಿಲ್ಲ ಟೂರಿಗೆ ಹೋಗ್ತೀವಿ ರಸ್ತೆ ಮಾರ್ಕೆಟಿಗೆ ಮಾರ್ಕೆಟಲ್ಲಿ ಪಾನಿಪುರಿ ತಿಂತೀನಿ ಪಾನಿಪುರಿ ತಿಂದುಬಿಟ್ಟು ಅಲ್ಲಿಂದ ಸ್ವಲ್ಪ ಮುಂದುಕ್ಹೋದರೆ ಗೋಬಿ ಇರ್ತೆ ಅಲ್ಲಿ ಗೋಬಿಗಳನ್ನು ತಗೋ ತಿನ್ಕೋ ಬತ್ತೀನಿ ಗೋಬಿಯಿಂದ ತಿನ್ಕೊಂಡು ತಿರ್ಗಾ ವಾಕ್ ಮಾಡ್ಕೊಂಡು ಬತ್ತೀನಿ ಆಮೇಲೆ ಸೀಬೆ ಹಣ್ಣು ಸೀಬೆ ಕಾಯಿ ಜಾಮ್ ಇದು ಸೀಬೆ ಕಾಯಿ ಆಮೇಲೆ ಆಪಲ್ ಜ್ಯೂಸ್ ಆಪಲ್ಲು ಎಲ್ಲ ತಗೊಂಡು ತಿಂತೀನಿ ತಿಂದುಬಿಟ್ಟು ಮನೆಗೆ ಬರ್ತೀನಿ ಮನೆಗೆ ಬಂದು ಮನೆಯಲ್ಲಿ ಅಡುಗೆ ಮಾಡ್ತೀನಿ ಏನು ಅಡುಗೆ ಮನೆಯಿಂದ ಅಲ್ಲಿಂದ ತರಕಾರಿ ತೊಗೋಬತ್ತಿನಿ ಹಲ್ಸಿನಣ್ಣು ತೊಗೋಬತ್ತಿನಿ ಹಲ್ಸಿನಣ್ಣು ತೊಗೋಬಂದು ಕುಯ್ತೀವಿ ಕುಯ್ದು ನಾವು ಎಲ್ಲ ಮನೆಯಲ್ಲಿ ಎಲ್ಲ ಜನಗಳಿಗೆಲ್ಲ ತಿನ್ನಿಸಿ ನಾವು ತಿನ್ಕೊಂಡು ತಿಂತೀನಿ ಅಲ್ಲಿಂದ ಮನೆಗೆ ಹಲ್ಸಿನಣ್ಣು ತೊಗೋಬಂದು ತಿಂದು ಎಲ್ಲ ಕುಯ್ತೀವಿ ಕುಯ್ದು ತಿಂದುಬಿಟ್ಟು ಎಲ್ಲಾರಿಗೂ ಕೊಡ್ತೀವಿ ನಾವು ತಿಂತೀವಿ ಆಮೇಲೆ ತಿರ್ಗಾ ಆ ಬೀಜಾನ ಹಲ್ಸಿನಣ್ಣಿನ ಬೀಜಾನ ಬೇಳೆ ಕುಟ್ಕೊತೀವಿ ಕುಟ್ಕೊಂಡು ಉನ್ನೆ ಆಕ್ತಿವಿ ಉನ್ನೆ ಹಾಕ್ಬಿಟ್ಟು ಅದನ್ನು ಉಜ್ತೀವಿ ಉಜ್ಜಿಬಿಟ್ಟು ಕ್ಲೀನಾಗಿ ಆಗುತ್ತೆ ಅದು ಬೀಜ ಅದನ್ನು ತೊಳೆದು ತಿರ್ಗಾ ಬೇಳೆನ ಬೇಯ್ ಹಾಕ್ತೀನಿ ಬೇಳೆ ಬೆಂದಾದಮೇಲೆ ಆ ಬೇಳೆ ಬೆಂದಾದಮೇಲೆ ಏನ್ಮಾಡ್ತೀನಿ ಅದಕ್ಕೆ ಅದಕ್ಕೆ ಅಡ್ಜಸ್ಟ್ ಮಾಡಿ ಬೇಳೆಕಾಳು ಆ ಸಹ ಅದೆಲ್ಲ ಹಾಕಿ ಬೇಳೆ ಸಾರು ಮಾಡಿ ಈ ಬೀಜ ಇದೆಯಲ್ಲಾ ಆ ಬೀಜಾನ ಹಲ್ಸಿನ ಬೀಜಾನ ಬೇಳೆ ಸಾರಿಗೆ ಹಾಕಿ ಹಲ್ಸಿನ ಸಾರು ಮಾಡ್ತೀನಿ ಸಾರು ಮಾಡಿಬಿಟ್ಟು ಎಲ್ಲಾರ್ಗೂ ಊಟಕ್ಕಿಕ್ತೀನಿ ಬನ್ನಿಯಪ್ಪಾ ಊಟ ಮಾಡಿ ಹಾಂ ತಾಯಿ ಏನಮ್ಮ ಸಾರು ಅಂತ ಕೇಳಿದ್ರೆ ಹಲ್ಸಿನಣ್ಣು ತೊಗೋ ಬಂದಿದ್ನಲ್ಲಪ್ಪಾ ಆ ಹಲ್ಸಿನಣ್ನ ಕುಯ್ದ ಬೀಜ ಇತ್ತು ಆ ಬೀಜನ ಸಾರು ಮಾಡಿದ್ದೀನಿ ಬಾ ಅಪ್ಪ ಅಂತ ಎಲ್ಲಾರಿಗೂ ಕರ್ದು ಊಟಕ್ಕೆ ಹಾಕಿ ಎಲ್ಲ ಊಟ ಮಾಡ್ಕೊಂಡ್ಮೇಲೆ ತಿರ್ಗಾ ನಾವು ವಾಕ್ ಹೋಗ್ತೀವಿ ವಾಕ್ ಹೋದಮೇಲೆ ಅಲ್ಹೋಗಿ ಏನೇನು ಬೇಕೋ ಎಲ್ಲ ಪದಾರ್ಥ ತೊಗೊತೀವಿ ಎಲ್ಲ ಪದಾರ್ಥ ತೊಗೋಬಿಟ್ಟು ಮಾರ್ಕೆಟ್ಟಿಗೆ ಓಯ್ತೀವಿ ಮಾರ್ಕೆಟಲ್ಲಿ ನಮಗೇನಿಷ್ಟ ಎಲ್ಲ ತೊಗೊತೀವಿ ಏನೇನಿಷ್ಟ ಬೇಕು ಹಣ್ಣು ಹಂಪ್ಲ ಏನಿಷ್ಟ ಇದೆ ಆ ಅದನ್ನು ಏನು ಇಷ್ಟ ಅಂದರೆ ನನಗೆ ಮ್ಯಾಗಿ ಮ್ಯಾಗಿ ತೊಗೊಂಡು ಮನೆಗೆ ಬಂದು ಬಿನಿಸು ಕ್ಯಾರೆಟು ಎಲ್ಲ ಹಾಕಿ ಮ್ಯಾಗಿ ಮಾಡ್ತೀನಿ ಮ್ಯಾಗಿ ಮಾಡಿಬಿಟ್ಟು ಮುಖ ಕಾಲು ಕೈ ತೊಳ್ಕೊಂಡು ಸ್ನಾನ ಮಾಡಿ ಎಲ್ಲ ಮಾಡಿ ತಗೋಬಂದು ತಟ್ಟೆಲಿ ಹಾಕ್ಕೊಂಡು ತಿಂತೀನಿ ತಿಂದುಬಿಟ್ಟು ಇದನ್ನು ಈ ಚಿಕ್ಕ ಮಕ್ಕಳು ಇರ್ತಾರಲ್ಲ ಅವ್ರಿಗೂ ಸ್ವಲ್ಪ ಸ್ವಲ್ಪ ಹಾಕ್ತೀನಿ ಹಾಕಿ ಎಲ್ಲ ತಿನ್ಕೋತಾರೆ ತಿಂದಾದಮೇಲೆ ಅವ್ರಿಗೆಲ್ಲ ಊಟಕ್ಕೆ ಕೊಟ್ಟು ತಿಂದಾದಮೇಲೆ ಎಲ್ಲ ರೆಡಿಯಾಗುತ್ತೆ ಆಮೇಲೆ ನಾನು ಹೋಗಿ ಅಡುಗೆ ಮಾಡ್ತೀನಿ ಅಡುಗೆ ಮಾಡಿ ಚಿಕನ್ ಮಾಂಸ ತೊಗೊಬತ್ತೀನಿ ಮಾಂಸ ತಗೊಬಂದು ಸಾರು ಮಾಡಿ ಕಾಯಿ ಮೆಣ್ಸು ಇದು ಅರ್ಧ ಹಸಿಶುಂಠಿ ಕೊತ್ಮಿರಿ ಸೊಪ್ಪು ಎಲ್ಲ ಅರ್ಕೋಬೇಕು ಅರ್ಕೊಂಡಿದ್ದೇನೆ ಮಾಂಸನ ತೊಳ್ಕೊಬೇಕು ಚೆನ್ನಾಗ್ ತೊಳೀಬೇಕು ಮಾಂಸ ಒಂದು ನಾಲ್ಕು ಇದು ನೀರಲ್ಲಿ ಮಾಂಸ ತೊಳೀಬೇಕು ತೊಳ್ದು ಬಿಟ್ಟು ಹೋಗಿ ಒಗ್ಗರ್ಣೆಗೆ ಇಕ್ತೀನಿ ಒಗ್ಗರಣೆ ಮಾಡ್ತೀನಿ ಮಾ ಸಾರನ್ನು ಸಾರು ಒಗ್ಗರಣೆ ಮಾಡಿಬಿಟ್ಟು ಮಾಂಸನ ಹಾಕ್ತೀನಿ ಅದಕ್ಕೆ ಮಾಂಸ ಹಾಕಿಬಿಟ್ಟು ಚೆನ್ನಾಗಿ ಒಗ್ಗರಣೆ ಮಾಡಿಬಿಟ್ಟು ಅದನ್ನು ಹಾಕ್ತೀನಿ ಹಾಕಿಬಿಟ್ಟು ಅದು ಕ್ಲೀನಾಗಿ ಆಗುತ್ತೆ ಆದಮೇಲೆ ಎಲ್ಲ ಕ್ಲೀನಾದಮೇಲೆ ಮ ಸಾರು ಮಾಡಿಬಿಟ್ಟು ಆಮೇಲೆ ಅಕ್ಕಿ ತೊಳಿತೀನಿ ಅಕ್ಕಿ ತೊಳೆದು ಅಕ್ಕಿ ಮಡಗ್ತೀನಿ ಅಕ್ಕಿ ತೊಳ್ದು ಮಡಗಿಬಿಟ್ಟು ಅನ್ನ ಆಗುತ್ತೆ ಅನ್ನ ಆದಮೇಲೆ ಅದು ನೋಡ್ತೀನಿ ಹೌದಪ್ಪಾ ಆಯ್ತಪ್ಪಾ ಅನ್ನ ಅಂದ್ಬಿಟ್ಟು ನಾ ಅನ್ನ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಮಡಗಿಬಿಟ್ಟು ಆಮೇಲೆ ವಾಕಿಗೆ ಹೋಗಬೇಕು ಮಾರ್ಕೆಟ್ಟಿಗೆ ಗೀರ್ಕೆಟ್ಗೆ ವಾಕ್ ಹೋಗಬೇಕು ಟೂರ್ ಹೋಗ್ತೀವಲ್ಲಾ ಹಾಗೇ ಮಾರ್ಕೆಟ್ಟಿಗೆ ತ ಹೋಗ್ತೇನೆ ಹೋಗಿದ್ದೇನೆ ತಿರ್ಗಾ ಏನೇನು ಬೇಕು ನಮಗೆ ಅಂತ ಮಡಗಕ್ಕೆ ಫ್ರಿಜ್ಜಲ್ಲಿ ಮಡಗಕ್ಕೆ ಏನೇನು ಬೇಕು ಎಲ್ಲ ಪದಾರ್ಥ ತೊಗೊಬರ್ತೀವಿ ತಗೋ ಬಂದೀನಿ ಹಣ್ಣು ಹಂಪ್ಲ ಏನೇನಾಯ್ತು ಎಲ್ಲ ತೊಗೊಬಂದು ಫ್ರಿಜ್ಜಲ್ಲಿ ಇಡ್ತೀನಿ ಫ್ರಿಜ್ಜಲ್ಲಿ ಇಟ್ಟುಬಿಟ್ಟು ಅದನ್ನು ಯಾವ್ದು ಯಾವ್ದು ಬೇಕು ಯಾವ್ದು ಯಾವ್ದು ಉಪ್ಯೋಗಿಸ್ತೀವಿ ಅದೇ ಉಪ್ಯೋಗಿಸ್ತೀವಿ ಉಪ್ ಉಪ್ಯೋಗಿಸಿಬಿಟ್ಟು ಮಕ್ಕಳಿಗೆ ಏನು ಬೇಕು ನಮ್ಗೇನು ಬೇಕು ದೊಡ್ಡವ್ರಿಗೇನು ಬೇಕು ಚಿಕ್ಕವ್ರಿಗೆ ಏನು ಬೇಕು ಎಲ್ಲ ಉಪ್ಯೋಗಿಸ್ಬಿಟ್ಟು ಮಡಗಿಬಿಟ್ಟು ಮಕ್ಕಳಿಗೆ ನಮಗೆ ಏನೇನಾಗ್ಬೇಕು ಅದನ್ನು ಕೊಟ್ಟುಬಿಟ್ಟು ತಿನ್ಕೊಂಡು ತಿರ್ಗಾ ನಾವು ಅಡುಗೆಗೂ ಹೋಗ್ಬೇಕು ಅಡುಗೆಗೆ ಹೋಗ್ಬಿಟ್ಟು ಅಡುಗೆ ಮಾಡ್ಕೊಂಡು ಬರೋಗಂಟ ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಬೇಕು ಸ್ನಾನ ಮಾಡಿಸಿ ಕಾಲೇಜ್ ಇಸ್ಕೂಲಿಗೆ ಕಳಿಸ್ಬೇಕು ಇಸ್ಕೂಲಿಂದ ಕಾಲೇಜಿಗೆ ಹೋಗೋ ಮಕ್ಕಳಿದಾವೆ ಅವ್ರು ಹೋಗ್ತಾರೆ ಅವ್ರು ಹೋಗಿ ಅವ್ರಿಗೆ ಟಿಫನ್ ಕಟ್ಟಬೇಕು ಅವ್ರಿಗೆ ಸ್ನಾನಕ್ಕೆ ಕೊಡಬೇಕು ಸ್ನಾನ ಆಗಿ ಬಂದಮೇಲೆ ಊಟಕ್ಕೆ ಕೊಡಬೇಕು ಊಟ ಕೊಟ್ಟುಬಿಟ್ಟು ಅವ್ರಿಗೆ ಕಳಿಸ್ಬೇಕು ಅಲ್ಲಿಂದ ಬರ್ತಾರೆ ಬಂದಿದ್ದೇನೆ ಶೂ ಗಿ ಬಿಚ್ತಾರೆ ಶೂ ಗಿ ಎಲ್ಲ ಬಿಚ್ಚಿಬಿಟ್ಟು ಮಡಗಿದ್ಮೇಲೆ ಅವ್ರನ್ನು ರೆಡಿ ಮಾಡಬೇಕು ಅವ್ರಿಗೆ ರೆಡಿ ಮಾಡಿಬಿಟ್ಟು ತಿರ್ಗಾ ಮಧ್ಯಾಹ್ನ ಅಡುಗೆಗೆ ರೆಡಿ ಮಾಡಬೇಕು ಏನು ಭಾತು ಟೊಮಟೆ ಭಾತು ತೊಮಟೆ ಭಾತು ಮಾಡಿಬಿಟ್ಟು ಮಕ್ಕಳಿಗೆ ಊಟಕ್ಕೆ ಕೊಡ್ತೆ ಆಮೇಲೆ ಚಟ್ನಿ ಚಟ್ನಿ ಮಾಡ್ತೀನಿ ಮೊಸರು ಬಜ್ಜಿ ಮೊಸ್ರು ಬಜ್ಜಿ ಮಾಡಿಬಿಟ್ಟು ಮಕ್ಕಳಿಗೆಲ್ಲ ಊಟಕ್ಕೆ ಕೊಟ್ಟು ಎಲ್ಲ ರೆಡಿ ಮಾಡ್ಬಿಟ್ಟು ಅವ್ರಿಗೂ ಮಕ್ಕಳಿಗೂ ಆರಾಮಾಗಿರ್ತಾರೆ ಅವಾಗ ಏನು ಕಷ್ಟ ಇರಕ್ಕಿಲ್ಲ ನಾನು ಆರಾಮಾಗಿ ಮಡಗಿಬಿಟ್ಟು ಎಲ್ಲ ಒಂದು ಸ್ವಲ್ಪ ಆರಾಮ ಮಾಡ್ತೀನಿ ನಿದ್ದೆ ಮಾಡ್ತೀನಿ ನಿದ್ದೆ ಮಾಡಿಬಿಟ್ಟು ನಿದ್ದೆ ಮಾಡಿದ್ಮೇಲೆ ತಿರ್ಗಾ ಒಲೆ ಹತ್ರ ಹೋಗ್ಬೇಕು ಹಾಲು ಕಾಯಿಸ್ಬೇಕು ಹಾಲು ಕಾಯಿಸ್ಬಿಟ್ಟು ಮಕ್ಕಳಿಗೆಲ್ಲ ಹಾಲು ಕೊಡಬೇಕು ಈ ಮಕ್ಳಿಗೆ ಆ ಮಕ್ಳಿಗೆ ಎಲ್ಲರಿಗೂ ಹಾಲು ಕೊಡಬೇಕು ಹಾಲು ಕುಡಿಸಿ ಕುಡಿದು ಬಿಟ್ಟಮೇಲೆ ಅವರು ಮಕ್ಕಳು ತಿರ್ಗಾ ಮಲ್ಕೋತಾರೆ ಮಲ್ಕೊಂಡ್ಮೇಲೆ ತಿರ್ಗಾ ಬೆಳಗ್ಗೆ ಎದ್ದು ಅವ್ರಿಗೆ ನಾಷ್ಟಕ್ಕೆ ಮಾಡಬೇಕು ಏನಪ್ಪಾ ಮಾಡ್ತೀರಾ ಅಂದರೆ ಚಪಾತಿ ಹಸಿಟ್ಟು ಕಲಸ್ಬಿಡ್ತೀವಿ ರಾತ್ರಿಗೆ ಆ ಹಸಿಟ್ಟು ಕಲಸಿ ಮಡಗ್ಬಿಡ್ತೀನಿ ರಾತ್ರಿಗೆ ಹಸಿಟ್ಟು ಕಲಸಿ ಮಡಗಿಬಿಟ್ಟು ಬೆಳಗ್ಗೆ ಐದು ಗಂಟೆಗೆ ಏಳಬೇಕು ಎದ್ದು ಕಸ ಗುಡಿಸಿ ಎಲ್ಲ ಕ್ಲೀನ್ ಮಾಡಿ ಮನೆ ಒಲೆ ಗಿಲೆ ಎಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ತೊಗೊಂಡು ಬಂದು ಚಪಾತಿ ಮಾಡ್ಬೇಕು ಚಪಾತಿಗೆ ಪಲ್ಯ ಬೇಕು ಏನು ಪಲ್ಯ ಜಾಮ್ ಜಾಮ್ ತಿನ್ನೋರು ಜಾಮ್ ತಿಂತಾರೆ ಇಲ್ಲ ಅಂದರೆ ಆಲೂಗಡ್ಡೆ ಪಲ್ಯ ಹುರುಳೀಕಾಯಿ ಪಲ್ಯ ಮಾಡೋರು ನಾವು ಮಾಡ್ಕೊಡ್ಬೇಕು ಮಕ್ಕಳಿಗೆ ಒಬ್ಬರು ಹುರ್ಳಿಕಾಯಿ ಪಲ್ಯ ಒಬ್ಬರಿಗೆ ಜಾಮು ಹೀಗಿರ್ತವೆ ಅದಕ್ಕೇನು ಮಾಡಬೇಕು ಹುರ್ಳಿಕಾಯನ್ನು ಎಡ್ಕಬೇಕು ಕ್ಲೀನಾಗಿ ಎಡ್ಕಂಡು ಕುಯ್ಕೋಬೇಕು ಅದು ಕುಯ್ದುಬಿಟ್ಟು ಚಂದಾಗಿ ನೀರಲ್ಲಿ ತೊಳಿಬೇಕದನ್ನು ತೊಳ್ದು ಬಿಟ್ಟು ಒಗ್ಗರಣೆಗೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಮಸಾಲೆಲ್ಲ ಹಿಟ್ಟು ಒಗ್ರಣೆಗೆ ಹಾಕಬೇಕು ಒಗ್ಗರಣೆ ಆದಮೇಲೆ ಅದನ್ನು ತಿರ್ಗಾ ನೋಡಬೇಕು ಬೆಂದಯ್ತೊ ಇಲ್ವೋ ಅಂತ ಬೆಂದಿದ್ದರೆ ಕಾಯಿ ಟೊಮಾಟೊ ಎಲ್ಲ ಹಾಕಿ ತಿರ್ಗಾ ಮಸಾಲೆ ಅಡ್ಜಸ್ಟ್ ಮಾಡಿ ಆ ಮಸಾಲೆಗೂ ಅದ್ಕೂ ಒಂದು ಮಾಡಬೇಕು ಒಂದು ಮಾಡಿಬಿಟ್ಟು ಅಷ್ಟರಲ್ಲಿ ಅದಾಗೋ ಗಂಟ ಬೆಯೋ ಗಂಟ ಇದನ್ನು ತವ ಮಡಗಿ ಒಲೆ ಮೇಲೆ ಚಪಾತಿ ಮಾಡಬೇಕು ಚಪಾತಿ ಮಾಡಿಬಿಟ್ಟು ಮಕ್ಕಳಿಗೆಲ್ಲ ಒಂದೊಂದೊಂದೊಂದು ಚಪಾತಿ ಹಾಕ್ಬೇಕು ಪಲ್ಯ ಹಾಕಬೇಕು ಪಲ್ಯ ರೆಡಿ ಆಗಿರ್ತದೆ ಅಷ್ಟೊತ್ತಿಗೆ ಪಲ್ಯ ಹಾಕಿಬಿಟ್ಟು ಮಕ್ಕಳಿಗೆಲ್ಲ ಚಪಾತಿ ಕೊಟ್ಟುಬಿಟ್ಟು ತಿನ್ಕೋತಾವೆ ತಿನ್ಕೊಂಡು ಅವರು ಅವ್ರವ್ರ ಕೆಲ್ಸಕ್ಕೆ ಅವರು ಹೋಗ್ತಾರೆ ನಾವು ಆವಾಗಂಡ ಏನುಮಾಡ್ಬೇಕು ಅಂಗ್ಡಿಗೆ ಹೋಗ್ತೀವಿ ಅಂಗ್ಡಿಗೆ ಹೋಗಿದ್ದೇನೆ ಏನೇನು ಬೇಕು ನಮಗೆ ಏನೇನು ಒಳ್ಳೆದಾಗ್ತಾಯಿದೆ ಫ್ರೆಶ್ಶಾಗಿದೆ ಅದನ್ನು ಹುಡುಕ್ತೀವಿ ಏನು ಬಾಳೆಕಾಯಿ ಬಾಳೆಕಾಯಿ ಗೊಜ್ಜಿಗೆ ಕಡ್ಲೆ ಕಾಳು ಬದನೆ ಕಾಯಿ ಬಾಳೆ ಕಾಯಿ ಇವೆಲ್ಲ ಕೊಂಡ್ಕೋ ಬತ್ತೀವಿ ಕೊಂಡ್ಕೋ ಬಂದು ಫ್ರೆಶ್ಶಾಗಿ ತೊಳ್ಕೊತೀವಿ ಕ್ಲೀನಾಗಿ ತೊಳೀಬೇಕು ತೊಳ್ದು ಬಿಟ್ಟು ಕ್ಲೀನಾಗಿ ತೊಳಿಬೇಕು ತೊಳ್ದು ಬಿಟ್ಟು ಅದನ್ನೆಲ್ಲ ರೆಡಿಯಾಗಿರ್ತದೆ ಆವಗಂಟ ನಾವೆಲ್ಲ ರೆಡಿ ಮಾಡ್ಕೊಂಡೇ ಮಕ್ಕಳಿಗೆ ಮಕ್ಕಳಿಗೇ ಆಗಲಿ ನಮಗೇ ಆಗಲಿ ಎಲ್ಲ ಮಾಡಿಬಿಟ್ಟು ಅವ್ರ ಬಟ್ಟೆ ಒಗೀಬೇಕು ಬಟ್ಟೆ ಒಗೆದು ಬಿಟ್ಟು ಅವ್ರಿಗೆ ಸ್ನಾನ ಮಾಡಿಸ್ಬಿಟ್ಟು ಬಟ್ಟೆ ಒಗೆದ್ಬಿಟ್ಟು ಸ್ನಾನ ಮಾಡಿಸ್ಬಿಟ್ಟು ಅವ್ರಿಗೆ ಒಳ್ಳೆಯದು ಕೆಟ್ಟದ್ದು ಏನೈತೆ ನೋಡಿಬಿಟ್ಟು ಅವ್ರನ್ನ ಮಲಗಿಸ್ಬೇಕು ಹಾಲು ಕೊಟ್ಟು ಅವ್ರನ್ನ ಮಲಿಕೊಂಡ್ಮೇಲೆ ನಾವೇನು ಮಾಡೋಕ್ಕಾಗಕ್ಕಿಲ್ಲ ಆರಾಮವಾಗೆ ಮಕ್ಕಳು ಮಲಿಕೋತಾರೆ ನಾವು ನೋಡ್ಕೋಬೋದು ಆಮೇಲೆ ನಾವೇನ್ಮಾಡ್ತೀವಿ ಆರಾಮ್ವಾಗಿ ಸ್ವಲ್ಪ ಹೊತ್ತು ಜಡೆ ಹಾಕ್ಕೊಂಡು ತಲೆ ಬಾಚ್ತೀನಿ ತಲೆ ಬಾಚಿಬಿಟ್ಟು ಜಡೆ ಹಾಕೊತೀನಿ ಜಡೆ ಹಾಕ್ಕೊಂಡು ಪೌಡ್ರ್ ಹಾಕೊತೀನಿ ಪೌಡ್ರ್ ಹಾಕ್ಕೊಂಡು ಸ್ನೋ ಹಾಕ್ಕೊಂಡು ಎಲ್ಲ ಹಾಕ್ಕೊಂಡು ಆರಾಮವಾಗಿ ನಾನು ಇರ್ತೀನಿ ಇದ್ಮೇಲೆ ಆಮೇಲೆ ಮಕ್ಕಳಿಗೆ ಬರ್ತಾವೆ ಮಕ್ಕಳು ಬಂದಮೇಲೆ ಅವುಕ್ಕೆಲ್ಲ ಊಟ ತಿಂಡಿ ಎಲ್ಲ ಮಾಡಿಸಿ ಮಲಗಿಸಿ ಬಟ್ಟೆ ಅವ್ರಿಗೆ ಯುನಿಫಾರ್ಮ್ ಹಾಕಿ ಅವರಿಗೆಲ್ಲ ಕಳಿಸ್ಬಿಟ್ಟು ಆರಾಮ್ವಾಗಿ ಇರ್ತೀನಿ ಎ ಒಂದು ನಮ್ಮ ಮಕ್ಳಿಗೇನ್ ತೊಂದ್ರೆಯಾಗೋಂಗಿಲ್ಲ ನಮಗೇನಿಲ್ಲ ಆರಾಮ್ವಾಗಿ ಅಡುಗೆ ಊಟ ತಿಂಡಿ ಎಲ್ಲ ಆಗುತ್ತೆ ಎಲ್ಲ ಊಟ ಆದಮೇಲೆ ಆರಾಮ ಮಾಡ್ತಾರೆ ಅಷ್ಟೇ ಇನ್ನೇನಿಲ್ಲ ಇನ್ನೇನಂದರೆ ಕೆ ಆರ್ ಎಸ್ಸಿಗೆ ಹೋಯ್ತಿವಿ ಕೆ ಆರ್ ಎಸ್ಸಿಗೆ ಹೋದರೆ ಕೆ ಆರ್ ಎಸ್ ಅಲ್ಲೂ ಚೆನ್ನಾಗ್ ಮಕ್ಕಳಿಗೆಲ್ಲ ಕರ್ಕೊಂಡೋಗಿ ನೋಡಿಸ್ತೀವಿ ತಿರ್ಗಸ್ತೀವಿ ಏನಂತ ಎಲ್ಲಿ ಎಲ್ಲೆಲ್ಲಿ ನೀರಿದೆ ಎಲ್ಲೆಲ್ಲಿ ಹಡಗಿದೆ ಎಲ್ಲೆಲ್ಲಿ ಏನೇನಿದೆ ಎಲ್ಲ ನೋಡಿಬಿಟ್ಟು ಆರಾಮವಾಗೆ ತೋರಿಸ್ತೀವಿ ತೋರ್ಸಿ ತೋರಿಸ್ಬಿಟ್ಟು ತೋರಿಸ್ಬಿಡ್ತೀವಿ ಹಡಗೆಲ್ಲಿದೆ ಹಡಗಲ್ಲಿ ಹಡಗಲ್ಲೇನೇನಿದೆ ಹಡಗು ಮಕ್ಕಳು ಹಡ್ಗು ನೋಡೋಕೆ ಸಂತೋಷ ಪಡ್ತಾರೆ ಅದನ್ನು ಹಡಗ್ನಲ್ಲೇ ತೊಗೊಂಡೋಗಿ ತೋರಿಸ್ತೀವಿ ನಾವು ಹಡಗಲ್ಲೇನಿದೆ ಹಡಗು ಹೇಗ್ ನಡೆಯತ್ತೆ ಹಡಗು ಹೇಗ್ ಬರುತ್ತೆ ಹೇಗ್ ಹೋಗುತ್ತೆ ಅದನ್ನು ಯಾರು ಓಡಿಸ್ತಾರೆ ಹಡಗು ನೀರಲ್ಲಿ ಅಂತ ಎಲ್ಲ ತೋರಿಸ್ತೀವಿ ತೋರ್ಸಿದ್ರೆ ಮಕ್ಕಳು ಸಂತೋಷ ಪಡ್ತಾರೆ ಸಂತೋಷ ಪಟ್ಬಿಟ್ಟು ಅಮ್ಮ ಇನ್ನೂಬೇಕು ಇನ್ನೂಬೇಕು ಅಂತಾರೇ ಇನ್ನೂಬೇಕು ಅಂದಮೇಲೆ ತಿರ್ಗಾ ತಿರ್ಗಾ ಏನುಮಾಡ್ತಾರೆ ಅದನ್ನು ಎತ್ತಿ ನಾವು ಹಾಕ್ತೀವಿ ಹಾಕಿದಮೇಲೆ ಅದನ್ನು ನೋಡ್ತೀನಿ ನೋಡಿಬಿಟ್ಟು ಅದನ್ನು ಆಯಿತಪ್ಪಾ ಚೆನ್ನಾಗಿದೆ ಅಂತ ಮಕ್ಕಳು ಆದಮೇಲೆ ತಿರ್ಗಾ ಕರ್ಕೊಂಡು ಬರ್ತೀನಿ ಮನೆಗೆ ಬಂದಮೇಲೆ